ಈ ದಿನಗಳಲ್ಲಂತೂ ವಿಪರೀತ್ವಾಗಿ ಬರೀ ಮೊಬೈಲ್ ಬಳಕೆಯೇ ಜಾಸ್ತಿಯಾಗಿಬಿಟ್ಟಿದ್ದವೆ ಈ ವಿಪರೀತ್ವಾಗಿಯೂ ಮೊಬೈಲ್ ಯಾಕೆ ಬಳಸ್ತಾಯಿದ್ದಾರೆ ಅಂದರೆ ಎಷ್ಟೊಂದು ಹೊಸ ಹೊಸ ಆ್ಯಪ್ಗಳು ಬಂದ್ಬಿಟ್ಟು ಜನಗಳು ಬರೀ ಆ ಆ್ಯಪ್ಗಳು ಮೇಲೆಯೇ ಅದಕ್ಕೆ ಅವ್ರುಗಳಿಗೆ ಹುಚ್ಚು ಮತ್ತು ಕಣ್ಣು ಎಷ್ಟೊತ್ತಿಗೆ ನೋಡಿದರು ಮೊಬೈಲ್ ಮೊಬೈಲ್ ಮೊಬೈಲು ಅದರಲ್ಲಿ ಮೇಯ್ನಾಗಿ ಫೇಸ್ಬುಕ್ಕು ಅಂತೆ ವಾಟ್ಸಪ್ ಅಂತೆ ಇನ್ಸ್ಟಾಗ್ರಾಮ್ ಅಂತೆ ಆಮೇಲೆ ಯೂಟ್ಯೂಬ್ ಅಂತೆ ಬರೀ ಅಂಥವೇ ಆಮೇಲೆ ಈ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ರೀಲ್ಸ್ಗಳು ನೋಡೋದೇ ಆಗೋಗಿದೆ ಎಲ್ರಿಗೂನು ಈ ಸ್ಮಾರ್ಟ್ ಫೋನು ಸ್ಮಾರ್ಟ್ ಫೋನು ಅಂತೆಲ್ಲ ಬಂದ್ಬಿಟ್ಟು ಜನಗಳನ್ನ ಬರೀ ಹಾಳು ಮಾಡೋದೇ ಆಗೋಗಿಬಿಟ್ಟಿದೆ ಈ ಎಲೆಕ್ಟ್ರಾನಿಕ್ಕು ಟೆಕ್ನಾಲಜಿ ಎಲ್ಲ ಬಂದು ಯಾರು ಅವ್ರವ್ರ ಕೆಲಸಗಳ್ನ ಮಾಡ್ತಲೇ ಇಲ್ಲ ಬರೀ ಮೊಬೈಲ್ ಇಟ್ಕೊಳ್ಳೋದು ರೀಲ್ಸ್ ನೋಡು ಇಲ್ಲ ಅಂದ್ರೆ ಯಾರ್ಯಾರಿಗಾದರೂ ಚಾಟ್ ಮಾಡು ಫೇಸ್ಬುಕ್ಕಲ್ಲಿ ಅವ್ರಿಗೆ ಕಮೆಂಟ್ ಮಾಡು ಇವ್ರಿಗೆ ಕಮೆಂಟ್ ಮಾಡು ಬರೀ ಇದೇ ಆಗೋಗಿಬಿಟ್ಟೈತೆ ಯಾರೂ ನೀಟಾಗಿ ಮೊಬೈಲನ್ನ ಯೂಸ್ ಮಾಡ್ತಾರೆ ಯಾರೂ ಅದನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಒಂದೂ ಗೊತ್ತಾಗ್ತಾಯಿಲ್ಲ ಈ ನಡುವೆ ಆ ಒಳ್ಳೆಯವ್ರೂ ಕೂಡ ಕೆಟ್ಟೋರಾಗುವಂಥ ಸಮಯ ಬಂದ್ಬಿಟ್ಟಿದೆ ಈ ಮೊಬೈಲ್ ಯೂಸ್ ಮಾಡಿ ಮಾಡಿ ಬರೀ ಅನಾನುಕೂಲಗಳೇ ಆಗಿಬಿಟ್ಟಿದ್ದವೇ ಹೊರತು ಅನುಕೂಲಗಳು ಸಖತ್ತು ಕಡಿಮೆ ಅದರಲ್ಲೂ ಈ ಫೇಸ್ಬುಕ್ ತಗೊಳ್ತೀರಾ ಸ್ಪೆ ಫೇಸ್ಬುಕಲ್ಲಿ ಊರವ್ರದ್ದೆಲ್ಲ ಫೇಸ್ಗಳು ಊರವ್ರದ್ದೆಲ್ಲ ಎಲ್ಲ ವಿಚಾರಗಳು ಬರ್ತವೆ ಆದರೆ ನಮ್ಮ ಪ್ರಾಬ್ಲಮ್ಮೆ ನಮ್ಮ ಕಷ್ಟವೇ ನಮ್ಗೆ ಅಷ್ಟೊಂದಿರ್ತವೆ ಆದರೂ ಫೇಸ್ಬುಕ್ ನೋಡಬೇಕು ಅದ್ರ ಜೊತೆ ಅವ್ರು ಯಾರೋ ಒಂದು ಫೋಟೋ ಹಾಕಿದ್ರೆ ಅದಕ್ಕೆ ಬೇರೆಯೊಂದು ಕಮೆಂಟು ಅದೆಲ್ಲ ಒಂದು ಅದು ಅನಾನುಕೂಲ ಅದೇ ಅನುಕೂಲ ತಗೊಂಡ್ರೆ ಯಾರೋ ನಮಗೆ ಗೊತ್ತಿರೋರು ತುಂಬ ವರ್ಷ ಆದ್ಮೇಲೆ ಸಿಕ್ಕಿದ್ದಾರೆ ಅನ್ನೋದಕ್ಕೆ ಈ ಫೇಸ್ಬುಕ್ಕು ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೆ ಸರಿ ಅದು ಅಷ್ಟಕ್ಕೇ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ನೋಡಿಕೊಂಡಿದ್ರೆ ಫೇಸ್ಬುಕ್ಕು ಒಂದು ಒಳ್ಳೆಯ ರೀತಿಯಾದ ಆ್ಯಪಾಗುತ್ತೆ ಅದೇ ನಾವು ಬೇಡದೇ ಇರೋದೇ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದರೆ ಇದು ನಮಗೂ ಹಾಳು ನಮ್ಮ ಕೈಯ್ಯಲ್ಲಿರೋ ಮೊಬೈಲ್ಗಳು ಹಾಳಾಗ್ತವೆ ಇನ್ನೂ ಫ ವಾಟ್ಸಪಿಗೆ ಬರ್ತೀವಾ ವಾಟ್ಸಪಿಗೆ ಬಂದರಂತೂ ಮುಗೀತು ವಾಟ್ಸಪ್ಪಲ್ಲಿ ನಮಗೆ ಬೇಕಾದವ್ರು ಜೊತೆ ಜಗಳವೂ ಆಡ್ತೀವಿ ಮತ್ತು ಚಾಟ್ ಮಾಡಿಕೊಂಡು ಆ ಟೈಮ್ ಪಾಸು ಆಗೋದೇ ಗೊತ್ತಾಗೋದಿಲ್ಲ ಎಷ್ಟು ಜಗಳ ಬರೀ ಮೆಸೇಜ್ ಮಾಡೋದಂತೆ ಅದರಲ್ಲೂ ಈವಾಗಿವಾಗ ಹೊಸ ಹೊಸ ಫೀಚರ್ಗಳು ಬಂದ್ಬಿಟ್ಟಿದಾವೆ ಆ ಎಮೋಜಿಸ್ ಕಳಿಸೋದಂತೆ ಆಮೇಲೆ ವೀಡಿಯೋ ಕಾಲ್ಗಳು ಮಾಡೋದಂತೆ ವೀಡಿಯೋ ಕಾಲ್ಗಳಂತೂ ಈ ನಡುವೆ ಫುಲ್ಲು ಜನರನ್ನ ನಮ್ಮ ಹತ್ರನೇ ತಂದ್ಬಿಟ್ಟಿದೆ ಅದೂ ಒಂದು ಅನುಕೂಲ ಅಂತಲೇ ತಿಳ್ಕೊಳ್ಬೋದು ಎಷ್ಟೋ ದೂರದಲ್ಲಿರೋರನ್ನ ನಾವು ಈಗಲೂ ನಾವು ನೆನ್ಸ್ಕೊಂಡಿದ್ದ ತಕ್ಷಣ ಒಂದು ವೀಡಿಯೋ ಕಾಲ್ ಮಾಡೋದರಿಂದ ನೋಡಿಬಿಟ್ಟು ಒಂದು ಆನಂದ ಪಡ್ತೀವಿ ಅದ್ಸರಿ ಅದೇ ಥರ ನಾವು ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಅದನ್ನು ಯೂಸ್ ಮಾಡಿದರೆ ಅಷ್ಟೇ ಉಪಯೋಗ ಮಾಡಿದರೆ ನಮಗೆ ಒಳ್ಳೆಯದು ಅದ್ಬಿಟ್ಬಿಟ್ಟು ಬರೀ ಮೆಸೇಜ್ ಮಾಡ್ತಾ ಕೂತ್ಕೋ ಬರೀ ಚಾಟ್ ಮಾಡ್ತಾ ಕೂತ್ಕೋ ಅವ್ರ ಜೊತೆ ಫೋನ್ ಮಾಡು ಇವ್ರ ಜೊತೆ ಅದು ವೀಡಿಯೋ ಕಾಲು ಆಡಿಯೋ ಕಾಲಂತೆ ಈಗಂತೂ ಪೇಮೆಂಟು ಸ್ ಕೂಡ ಇದರಲ್ಲೇ ವಾಟ್ಸಪಲ್ಲೇ ಬಂದ್ಬಿಟ್ಟಿದೆ ಸೊ ಜನಗಳಿಗೆ ಅದೇ ಒಂದು ಹುಚ್ಚು ಓಹ್ ವಾಟ್ಸಪಿಂದ ಎಲ್ಲನೂ ನಾವು ತಿಳ್ಕೊಳ್ಬೋದು ಅಂತ ಸರಿ ಎಷ್ಟು ಬೇಕೋ ಅಷ್ಟು ಮಾಡಿ ನೀವು ಲಿಮಿಟಲ್ಲಿ ಮಾಡಿ ಯಾರು ಬೇಡ ಅಂತಾರೆ ಅದ್ಬಿಟ್ಬಿಟ್ಟು ಬೇಡದೇ ಇರೋದೇ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದರೆ ಎಲ್ಲಿ ನಮ್ಮ ಕೆಲಸನೇ ಮುಗಿಯೋಲ್ಲ ಅದೊಂದು ಮತ್ತು ಸ್ಟೂಡೆಂಟ್ಗಳು ಎಸ್ಪೆಶಲೀ ಸ್ಟೂಡೆಂಟ್ಗಳು ಚೆನ್ನಾಗಿ ವಾಟ್ಸಪ್ನ ಯೂಸ್ ಮಾಡಿಕೊಂಡು ಅಂದರೆ ಎ ನೋಟ್ಸ್ಗಳೆಲ್ಲ ಕಳಿಸ್ಕೊಳ್ಳೋದು ಆಮೇಲೆ ಒಬ್ರಿಗೊಬ್ರು ಡಿಸ್ಕಶನ್ ಮಾಡೋದು ಪಾಠಗಳ ವಿಚಾರಗಳಲ್ಲಿ ಡಿಸ್ಕಶನ್ ಮಾಡೋದು ಅದಕ್ಕೆ ಹೆಲ್ಪಾಗುತ್ತೆ ಬಿಟ್ಟರೆ ಇನ್ನೂ ಈ ನಡುವೆಯಂತೂ ಯಾವ ಸ್ಟೂಡೆಂಟ್ಗಳೂ ಯಾರೂ ಪರ್ಫೆಕ್ಟಾಗಿ ಕಾಣಿಸ್ತಾಯಿಲ್ಲ ಮೊದಲಿಂದ ಈ ಚಿಕ್ಕ ಕಾಲೇಜುಗಳಿಂದ ಪಿ ಯು ಸಿ ಕಾಲೇಜಿಂದ ಹಿಡಿದು ನೀವು ಡಾಕ್ಟ್ರು ಲೆವೆಲ್ಗಳಲ್ಲೂ ನೋಡಿ ಎಲ್ಲರೂ ಬರೀ ದುರ್ಬಳಕೆಯೇ ಮಾಡ್ಕೊಳ್ಳೋಂಗೆ ಕಾಣಿಸ್ತಾಯಿದ್ದಾರೆ ಯಾವುದರಲ್ಲೂ ಒಂದು ಏಳಿಗೆ ಅಷ್ಟೊಂದು ಕಾಣಿಸ್ತಾಯಿಲ್ಲ ಬರೀ ಟೆಕ್ನಾಲಜಿ ಟೆಕ್ನಾಲಜಿ ಅಂತ ಈ ತಂತ್ರಜ್ಞಾನ ಬೆಳಿತಾಯಿದೆ ಬಿಟ್ಟರೆ ಯಾವ ಮನುಷ್ಯನ ಒಂದು ಅವನ ಒಂದು ಸ್ವಭಾವದಲ್ಲಿ ಯಾವುದೂ ಬದಲಾವಣೆಗಳು ಚೆನ್ನಾಗಿ ಕಾಣಿಸ್ತಾಯಿಲ್ಲ ನೆಕ್ಸ್ಟು ಯೂ ಟ್ಯೂಬು ಯೂ ಟ್ಯೂಬಲ್ಲಿ ನಾವು ಎಲ್ರದ್ದೂ ಅವರ ಒಂದು ಜಾಣತನ ಅಥವಾ ಕ್ರಿಯೆಟಿವಿಟಿ ಏನೇಳ್ತೀವಿ ಹೊಸ ಹೊಸ ಥರದ್ದೆಲ್ಲ ತಿಳ್ಕೊಳ್ಬೋದು ಒಂದು ಉದಾಹರಣೆ ಕೊಬೇಕಂದ್ರೆ ಅಡುಗೆ ಮಾಡುವಂಥದ್ದು ಅಡುಗೆ ಹೇಳ್ಕೊಡ್ತಾರೆ ನಾವು ಕಲ್ತಂತಾಯ್ತು ಒಬ್ಬೊಬ್ಬರು ಒಂದೊಂದು ಥರ ಅಡುಗೆ ಮಾಡ್ತಾರೆ ನಾವು ಎಷ್ಟೊಂದು ಒಂದೇ ಥರದ ಈವಾಗ ಬೀನ್ಸ್ ಪಲ್ಯ ಅಂತ ತಗೊಂಡರೆ ಬೀನ್ಸ್ ಪಲ್ಯ ಬೇರೆ ಥರವೂ ಈ ಥರವೂ ಮಾಡ್ತೀವಿ ಆ ಥರವೂ ಮಾಡ್ತೀವಿ ಅಂತ ಅಲ್ಲಿ ಹೇಳೋರೆ ನೂರಾರು ಜನ ಇರ್ತಾರೆ ಅಂಥವ್ರ ಮಧ್ಯೆ ನಾವು ಯಾವುದು ಅಂತ ಇಟ್ಕೊಳ್ಳೋದು ಅದ್ರ ಬದಲು ನಾವೇ ಒಂದು ಸ್ವಲ್ಪ ಬೀನ್ಸ್ ತಗೊಂಡ್ಬಂದು ನಮ್ಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿಕೊಂಡೋದ್ರು ಆಯಿತು ಅಂದರೆ ಇದರಿಂದ ನಾನು ಬಳಕೆ ದುರ್ಬಳಕೆ ಅಂತ ಹೇಳ್ತಾಯಿಲ್ಲ ಅದು ನೋಡೋದರಿಂದ ನಮ್ಮದು ಸಮಯ ಹೆಂಗೆ ಕಳೆದೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸಮಯ ಕಳೆಯೋ ಟೈಮಲ್ಲಿ ನಾವು ನಮ್ಮ ಕೆಲಸಗಳ್ನೇ ಮಾಡ್ಕೊಳ್ಬೋದು ಒಂದು ಇಲ್ಲ ಅಂದ್ರೆ ನಾವು ಬೇರೆಬೇರೆ ಥರ ಈ ರೀಲ್ಸ್ಗಳು ಅದು ಇದು ಅಂತ ಟೈಮ್ ಪಾಸ್ ಮಾಡೋ ಬದಲು ನಾವೇ ಏನಾದರೂ ಹೊಸದಾಗಿ ಕ್ರಿಯಾಶೀಲತೆನ ಹುಟ್ಟಾಕ್ಕೊಳ್ಬೋದು ಮತ್ತು ನಮ್ಮ ಕ್ರಿಯಾಶೀಲತೆ ತೋರ್ಸ್ಕೊಳ್ಳೋದಕ್ಕೂ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮಾಗಿದೆ ಯೂಟ್ಯೂಬು ಒಂದು ರೀತಿಲಿ ಇದೂ ಕೂಡ ನಮಗೆ ಅನುಕೂಲಕರವೇ ಆದರೆ ಇದರಲ್ಲೂ ಕೂಡ ನಾವು ಎಷ್ಟು ಬೇಕೋ ಅಷ್ಟೇ ನಿಯಮಿತವಾಗಿ ಬಳಸ್ಕೊಂಡ್ರೆ ಮಾತ್ರ ಯೂಟ್ಯೂಬ ನಮಗೆ ತುಂಬ ಅನುಕೂಲ ಇಲ್ಲ ಅಂದ್ರೆ ಅದು ಕೂಡ ಅನಾನುಕೂಲ ಫೇಸ್ಬುಕ್ಕಾಯಿತು ಯೂಟ್ಯೂಬಾಯಿತು ವಾಟ್ಸಪ್ಪಾಯಿತು ನೆಕ್ಸ್ಟ್ ತಗೊಳ್ಳಪ್ಪಾ ಈ ಇನ್ಸ್ಟಾಗ್ರಾಮು ಈವಾಗಂತೂ ಬರೀ ಇನ್ಸ್ಟಾ ರೀಲ್ಸು ಇನ್ಸ್ಟಾ ರೀಲ್ಸು ಇನ್ಸ್ಟಾ ರೀಲ್ಸು ಎಲ್ಲ ನೋಡಿದ್ರೂ ಇನ್ಸ್ಟಾ ರೀಲ್ಸು ಈ ನಡ್ಕೊಂಡೋಗ್ತಿದ್ರೆ ರೋಡಲ್ಲೂ ರೀಲ್ಸು ಟ್ರೈನಲ್ಲಿ ಹೋಗ್ತಾಯಿದ್ರೆ ಟ್ರೈನಲ್ಲಿಯೂ ರೀಲ್ಸು ಬಸ್ಸಲ್ಲಿ ಹೋಗ್ತಾಯಿದ್ರೆ ಬಸ್ಸಲ್ಲಿಯೂ ರೀಲ್ಸು ಎಲ್ಲ ಕಡೆ ರೀಲ್ಸ್ ಮಾಡಿಕೊಂಡೇ ಕುತ್ಕೊಂಡ್ಬಿಟ್ಟಾರೆ ಅದು ಈ ಯಂಗ್ಸ್ಟರ್ಸು ಅಂತ ಹೇಳ್ತಾರಲ್ಲ ಯುವಜನತೆಯಂತೂ ಬರೀ ರೀಲ್ಸ್ ಮಾಡೋದರಲ್ಲೇ ಆ ಡ್ಯಾನ್ಸ್ ನೋಡಿದ್ರಾ ಈಗ ಹೊಸದಾಗಿ ಯಾವುದೋ ಒಂದು ಸಿಗ್ನೇಚರ್ ಡ್ಯಾನ್ಸ್ ಅಂತ ಯಾವುದೋ ಒಂದು ಚಲನಚಿತ್ರದಲ್ಲಿ ಬಂದ್ಬಿಡ್ತಾ ಮೂವೀಲಿ ಬಂತು ಈ ಡ್ಯಾನ್ಸ್ ಮಾಡು ಇದರ ರೀಲ್ಸ್ ಹಾಕು ಆಮೇಲೆ ಅವ ಏನೋ ಆ್ಯಕ್ಷನ್ ಮಾಡ್ತವ್ನೆ ಅದೇ ಥರ ಆ್ಯಕ್ಷನ್ ಮಾಡು ಸೇಮ್ ಅದ್ರಲ್ಲಿ ರೀಲ್ಸ್ ಹಾಕು ಬರೀ ಇಂಥವೇ ಮಾಡಿಕೊಂಡು ಟೈಮ್ಪಾಸ್ ಅಂದರೆ ಸಮಯ ಕಳೆದೋಗೋದೇ ಗೊತ್ತಾಗಲ್ಲ ಇನ್ಸ್ಟಾಗ್ರಾಮಲ್ಲಂತೂ ಸಖತ್ತು ಟೈಮು ವೇಸ್ಟ್ ಆಗ್ತಾಲೇ ಇದೆ ಈಗ ಈವಾಗಂತೂ ಚಿಕ್ಕ ಮಕ್ಕಳಿಂದ ಇನ್ನೂ ಸ್ಕೂಲಿಗೇ ಹೋಗಿರಲ್ಲ ಅಂಥ ಮಕ್ಳಿಗೂ ಇನ್ಸ್ಟಾಗ್ರಾಮ್ ರೀಲ್ಸ್ ಬೇಕು ಅಯ್ಯೋ ನಮ್ಮನೇಲೂ ಒಂದು ಮಗು ಇದೆ ಎರಡುವರೆ ವರ್ಷ ಅದೇನಾದ್ರೂ ಇನ್ಸ್ಟಾಗ್ರಾಮ್ ಅದಕ್ಕೆ ಗೊತ್ತು ಹೆಂಗೆ ಓಪನ್ ಮಾಡೋದು ಇನ್ಸ್ಟಾಗ್ರಾಮ್ನ ಅಂತ ಇನ್ಸ್ಟಾಗ್ರಾಮ್ ಜಸ್ಟ್ ಓಪನ್ ಮಾಡಿದ ತಕ್ಷಣ ಅದಕ್ಕೆ ರೀಲ್ಸ್ಗಳು ಕಾಣಿಸ್ತವೆ ಒನ್ ಬೈ ಒನ್ ಒನ್ ಬೈ ಒನ್ ಅಂದ್ಕೊಂಡು ಒಂದೊಂದೇ ರೀಲ್ಸ್ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ತಾನು ತಾನೇ ಎನ್ ಹೆಂಗೋ ಎಂಜಾಯ್ ಮಾಡ್ತಾಯಿರ್ತದೆ ಅದು ಅಂತ ನಾನ್ ಕರೆದ್ರುನೂ ಕೇಳ್ಸಲ್ಲ ಐದ್ ನಿಮ್ಷ ಅಂಗೆ ನೋಡ್ತನೇ ಇರ್ತಿನಿ ಬರೀ ಒನ್ ಬೈ ಒನ್ ಒನ್ ಬೈ ಒನ್ ಅಂತ ನೆಕ್ಸ್ಟು ಆ ಎಬ್ಬೆರಳಲ್ಲಿ ಅದನ್ ತಳ್ಳೋದೇನು ಒಂದೊಂದೇ ರೀಲ್ಸ್ನ ನೋಡ್ಬೇಕು ಅದ್ರದ್ದು ಆ ನೋಡೋ ಅಯ್ಯೋ ಇಷ್ಟು ಚಿಕ್ಮಗುಗೆ ಇಷ್ಟು ಚೆನ್ನಾಗಿ ಮೊಬೈಲು ಬಳಕೆ ಮಾಡೋದು ಗೊತ್ತಾಗುತ್ತಲ್ಲ ನಮಗೆ ಟೆನ್ಶನ್ನಾಗ್ತದೆ ಅಂಥದ್ದು ಬರೀ ಚಿಕ್ಕಮಕ್ಳಂತಲ್ಲ ಆಮೇಲೆ ನೋಡಿದ್ರೆ ಮಗು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಹಾಗೇ ಹೋಗ್ತಾ ಹೋಗ್ತಾ ಇನ್ನೂ ಮುದುಕರು ಸಹ ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದರಲ್ಲೇ ಆಗ್ಬಿಟ್ಟಿದ್ದಾರೆ ಈ ನಡುವೆ ಈವಾಗೇನು ನಮ್ಮಮ್ಮನೂ ಕಮ್ಮಿನಾ ನಮ್ಮಮ್ಮನೂ ಅಷ್ಟೇ ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಲೇ ಇರ್ತಾರೆ ನಮ್ಮಜ್ಜಿ ಏನು ಕಮ್ಮಿನಾ ನಮ್ಮಜ್ಜಿ ಕೈಯ್ಯಲ್ಲೂ ಒಂದು ಮೊಬೈಲಿದೆ ಅದರಲ್ಲೂ ಇನ್ಸ್ಟಾಗ್ರಾಮ್ ರೀಲ್ಸು ಬರೀ ರೀಲ್ಸ್ ನೋಡೋದೇ ಆಗೋಗಿದೆ ಅಂದರೆ ಇದರಲ್ಲಿ ನಮ್ಗೇನಾದ್ರೂ ಬೇಜಾರಾದಾಗ ಅಂದರೆ ನಾವು ಎಲ್ಲ ಕೆಲ್ಸಗಳ್ನೂ ಮುಗ್ಸಿದ್ದೀವಿ ನಮ್ಮದೇನು ಕೆಲಸ ಇಲ್ಲ ಅಂತಿದ್ದರೆ ಮಾತ್ರ ಈ ಇನ್ಸ್ಟಾಗ್ರಾಮ್ ರ್ ನೋಡ್ಬೋದು ಅದು ಬಿಟ್ಟು ಎಲ್ಲ ಕೆಲಸನೂ ಇಟ್ಕೊಂಡು ಅಯ್ಯೋ ಏನೋ ಆಗೋಗಿದೆ ನಮಗೆ ಅಂದರೆ ಏನೋ ಟೆನ್ಶನ್ನಾಗಿದೆ ಅಂದ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೆಲಸ ಅಂತೂ ಆಗಕ್ಕಿಲ್ಲ ನಾವು ಎಷ್ಟು ಬೇಕೋ ಅಷ್ಟೇ ಈ ಎಲ್ಲ ಆ್ಯಪ್ಗಳನ್ನು ಯೂಸ್ ಮಾಡಿದರೆ ನಮಗೂ ಉತ್ತಮ ಮತ್ತು ಆ ಮೊಬೈಲ್ಗಳಿಗೂ ಉತ್ತಮ ಯಾಕೆಂದರೆ ಮೊಬೈಲ್ಗಳು ಕೂಡ ನಾವು ಚಾರ್ಜ್ ಮಾಡಬೇಕಾಯ್ತದೆ ಚಾರ್ಜ್ ಮಾಡೋಕ್ಕೆ ನಮ್ಮದು ಎಲೆಕ್ಟ್ರಸಿಟಿ ಅಂದರೆ ವಿದ್ಯುತ್ ಬಿಲ್ಲು ಮ್ಯಾಟ್ರಾಗ್ತದೆ ಸೊ ಅದಾದ್ಮೇಲೆ ಅದ್ರ ಜೊತೆ ನಾವು ಡೇಟಾ ಕನೆಕ್ಷನ್ಗೆ ಅಂದರೆ ಇಂಟರ್ನೆಟ್ ಕನೆಕ್ಷನ್ನಿಗೂ ಕೂಡ ದುಡ್ಡು ಕಟ್ಟಬೇಕು ಅದೆಲ್ಲ ಸೇರಿದರೆ ಎಲ್ಲ ಕಡೆಯಿಂದಲೂ ವೇಸ್ಟು ವೇಸ್ಟು ವೇಸ್ಟು ತಂತ್ರಜ್ಞಾನ ಏನೋ ಬೆಳಿತಾಯಿದೆ ಟೆಕ್ನಾಲಜಿ ಟೆಕ್ನಾಲಜಿ ಅಂತಾರೆ ಇದೇನೋ ಬೆಳಿತಾಯಿದೆ ಚೆನ್ನಾಗಿ ಆದರೆ ಹೇಗಪ್ಪಾ ಇದನ್ನ ಕ್ಲಿ ನೀಟಾಗಿ ಅಂದರೆ ಒಂದು ಒಳ್ಳೆ ರೀತಿಲಿ ಬಳಸ್ಕೊಳ್ಬೇಕು ಹೆಂಗೆ ನಾವು ಇದನ್ನು ನಮ್ಮ ಒಂದು ಬೆಳವಣಿಗೆಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅದನ್ನ ಬಿಟ್ಟು ಎಲ್ಲರೂ ಬರೀ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ಪು ಅದು ಇದು ಅಂತ ಎಲ್ಲ ಆ್ಯಪ್ಗಳನ್ನು ಯೂಸ್ ಮಾಡಿಕೊಂಡು ಕೂತ್ಕೊಂಡ್ರು ಅಂದರೆ ಟೈಮ್ಪಾಸು ದುಡ್ಡು ಪಾಸು ಎಲ್ಲ ವೇಸ್ಟು ಆದ್ದರಿಂದ ಜನಗಳಿಗೆ ಎಲ್ಲರಿಗೂ ಯಾರ್ಯಾರು ಈ ಮೊಬೈಲು ಸ್ಮಾರ್ಟ್ಫೋನ್ಗಳನ್ನ ಯಾರ್ಯಾರು ಉಪಯೋಗಿಸ್ತೀರೋ ಅವ್ರೆಲ್ಲ ಏನು ತಿಳ್ಕೊಳ್ಬೇಕಂದ್ರೆ ನಾವು ಮೊಬೈಲ್ನ ಆದಷ್ಟು ಕಡಿಮೆ ಉಪಯೋಗಿಸಬೇಕು ಅದರಲ್ಲಿರೋ ಆ್ಯಪ್ಗಳನ್ನೂ ಕೂಡ ನಮ್ಮ ಒಳ್ಳೆದಕ್ಕೆ ಉಪಯೋಗಿಸ್ಬೇಕು ಹೊರ್ತು ಸುಮ್ಮನೆ ಈ ಸಮಯ ಕಳೆಯೋಕ್ಕೋಸ್ಕರ ಆಗಲಿ ಅಥವಾ ನಮಗೇನೋ ಬೇಜಾರಾಗಿಬಿಟ್ಟಿದೆ ನಾವು ಯಾವುದೋ ಡಿಪ್ರೆಶನ್ನಿಗೆ ಹೋಗ್ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡು ಅಂಥ ವಿಚಾರಗಳಿಗೆಲ್ಲ ಮೊಬೈಲ್ನ ಯೂಸ್ ಮಾಡಲೇಬಾರ್ದು ಅದರಿಂದ ತುಂಬ ನಿಮ್ಮ ಒಂದು ಜ್ಞಾನನ ಕರೆಕ್ಟಾಗಿ ಸರಿಯಾಗಿ ಇಟ್ಕೊಂಡು ಈ ಸ್ಮಾರ್ಟ್ಫೋನ್ಗಳನ್ನ ಯೂಸ್ ಮಾಡಿ ಧನ್ಯವಾದಗಳು